ಹಲೋ ಸದ್ಗುರು ಟ್ರ್ಯಾವೆಲ್ ಏಜೆನ್ಸಿ ಅವರಾ ಹೌದಾ ಇಲ್ಲಿ ನಾವೂ ಸಾಗರದಿಂದ ನಾವೂ ಬೆಂಗ್ಳೂರಿಗೆ ಹೊಗಬೇಕು ಅನ್ಕೊಂಡಿದೀವಿ ಒಂದು ಐದು ಜನ ಇದೀವಿ ಅದೂ ಸಫಿಶಿಯೆಂಟ್ ಆಗಿ ಅರಾಮಾಗಿ ಕೂತ್ಕೊಂಡು ಜರ್ನಿ ಮಾಡೋವಂಥ ಟ್ರ್ಯಾವೆಲ್ ಮಾಡೋವಂಥ ವ್ಯವಸ್ಥೆ ವೆಯ್ಕ್ ವಾಹನಗಳು ನಿಮ್ಮ ಕಡೆ ಏನಾದ್ರೂ ಯಾವುದಾರು ಇದೆಯಾ ಯಾವ್ದು ಇದೆ ಹೌದಾ ಕಿಲೋಮೀಟ್ರು ಎಷ್ಟು ಹಾಕ್ಕೊಡು ಎಷ್ಟಿದೆ ಕಾರು ಓಮಿನಿ ಟ್ಯಾಕ್ಸಿ ಟಿ ಟಿ ಇವೆಲ್ಲ ಇದೆಯಾ ಕಾರಿಗೆ ಎಷ್ಟು ಹಾಕ್ಕೊಡ್ತೀರ ಕಿಲೋಮೀಟ್ರಿಗೆ ಓಮಿನಿ

ಸರಿ ಹಾಗಿದ್ದರೆ ನಾವು ಐದು ಜನ ಇದೀವಿ ಬೆಂಗ್ಳೂರಿಗೆ ಹೋಗಿ ಬೆಂಗ್ಳೂರಿಂದ ತಿರುಪತಿಗೆ ಹೋಗಬೇಕು ನಮಗೇ ಯಾವುದು ವಾಹನ ಕಳಿಸ್ಕೊಡ್ತೀರ ನಾವೂ ಸೆಪ್ಟೆಂಬರ್ ಐದನೇ ತಾರೀಕು ಬೆಂಗ್ಳೂರಿಗೆ ತಲುಪಬೇಕು ಬೆಂಗಳೂರಿಂದ ಹದಿನಾರನೇ ತಾರೀಕು ತಿರುಪತಿಗೆ ಹೋಗಬೇಕು ಯಾವುದೇ ಗಾಡಿ ವಾಹನಗಳು ಕಳಿಸ್ತೀರ ಕಾರ್ ಕಳಿಸ್ತೀರಾ ಸರಿ ಹಾಗಿದ್ದರೆ ಡ್ರೈವರಿಗೆ ಏನು ಕೊಡಬೇಕು ಅವ್ರದ್ದೂ ದಿನ ಬಾಟ ಎಷ್ಟು ಕಿಲೋಮೀಟ್ರ್ ಎಷ್ಟಿದೆ ಕಾರಿಗೆ ಕಾರಿಗೆ ಆದರೆ ಹೌದಾ ಹಾಗಿದ್ದರೆ ಮತ್ತೆ ಒಳ್ಳೇ ಡ್ರೈವರ್ ಬೇಕು ನಮಗೆ ಕಳಿಸೋದಾದ್ರೆ ವಾಹನ ಕಳಿಸೋದಾದ್ರೆ ಡ್ರೈವರ್ ಚೆನ್ನಾಗಿರ್ಬೇಕು ನಾವು ಹೆಣ್ಣುಮಕ್ಳೆಲ್ಲ ಹೋಗೋದು ಮುಂದೆ ಏನು ಅನಾಹುತ ಆಗಬಾರ್ದಲ್ಲ ಆ ಇದರಿಂದ ನಮಗ್ ಒಳ್ಳೆಯ ಡ್ರೈವರ್ನ ಕಳಿಸಿ ಚೆನ್ನಾಗಿರೋ ಕಾರ್ನೆ ಕಳಿಸಿ ಯಾವುದು ಗೂ ಹಾಳಾಗಿರೋ ಅಂಥದ್ದು ಕಾರ್ ಕಳಿಸ್ಬೇಡಿ ಆರಾಮಾಗಿ ನಾವು ಬೆಂಗ್ಳೂರಿಗೆ ಹೋಗಿ ತಿರುಪತಿಗೆ ಹೋಗಿ ಬರೋ ಅಂಥ ವ್ಯವಸ್ಥೆ ಮಾಡಿಕೊಡಿ ಸರ್ ನಿಮ್ಮಹತ್ರ ವಿನಂತಿ ಮಾಡಿಕೊಳ್ತೀನಿ ಸರಿ ಹಾಗಿದ್ದರೆ ನಾನು ಹದಿನಾಲ್ಕನೇ ಹದಿನಾಲ್ಕನೇ ತಾರೀಕೂ ರಾತ್ರಿ ಕಾಲ್ ಮಾಡ್ತೀನಿ ಹದಿನೈದನೇ ತಾರೀಕು ಬೆಳಗ್ಗೆ ನನಗೇ ಕಾರ್ ಕಳಿಸ್ಕೊಡಿ ಸರ್ ಸರಿ ಹಾಗಿದ್ದರೆ ಸರ್